ನಾನಿವತ್ತು ಕುಡಿತದ ಬಗ್ಗೆ ಮಾತಾಡೋಣ ಅಂತ ಇಷ್ಟಪಡ್ತಾ ಇದ್ದೀನಿ ಕುಡಿತ ಅಂತಂದರೆ ಮದ್ಯಪಾನ ಎಷ್ಟು ಜನ ಈಗ ಮದ್ಯಪಾನದಿಂದ ತಮ್ಮ ಜೀವನಗಳನ್ ಕಳ್ಕೊಂಡಿದ್ದಾರೆ ತಮ್ಮ ಪ್ರಾಣಗಳನ್ ಕಳ್ಕೊಂಡಿದ್ದಾರೆ ಅಂತಂದರೆ ತುಂಬಾ ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿ ಆದ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಯಾಕೆಂದರೆ ಮದ್ಯಪಾನದ ಅಂಗಡಿಗೆ ಇರುವಂಥ ಬೆಲೆ ಬೇರೆ ಯಾವುದೇ ಅಂಗ್ಡಿಗಳಿಗೆ ಇಲ್ಲ ಈಗ ಒಂದು ದಿನ ಮದ್ಯಪಾನ ಮುಚ್ಚಿದರೆ ಎಷ್ಟು ಜನ ಜೀವನಗುಳು ಪ್ರಾಣಗಳು ಉಳಿಯುತ್ತೆ ಗೊತ್ತ ಆದ್ರೆ ಈ ಸರ್ಕಾರ ಅದನ್ನು ಮಾಡ್ತಾ ಇಲ್ಲ ಕಾರ್ಣ ನನ್ನ ತಮ್ಮನಾ ನಾನು ಮದ್ಯಪಾನದಿಂದ ಕಳ್ಕೊಂಡೀವಿ ಈಗಷ್ಟೆ ಒಂದು ಆರೇಳು ತಿಂಗಳ ಹಿಂದೆ ನನ್ನ ತಮ್ಮ ಹಾರ್ಟ್ ಅಟ್ಯಾಕಲ್ಲಿ ತೀರಿಕೊಂಡ್ರು ಕಾರ್ಣ ಕುಡಿತ ಅವ್ನ ಪರ್ಸನಲ್ ಪ್ರಾಬ್ಲಮ್ನಿಂದ ಅವನು ಕುಡಿತಾಯಿದ್ದ ಅವ್ನು ನೂರಾರು ಜನಕ್ಕೆ ಪಾಠ ಹೇಳ್ತಾಯಿದ್ದ ಆದರೆ ಅವನ ಜೀವನದಲ್ಲಿ ಅದನ್ನು ಅನುಸರಣೆ ಮಾಡೋಕೆ ಆಗಲಿಲ್ಲ ಯಾಕೆಂದರೆ ಅವನು ಅದಕ್ಕೆ ಭಾಳ ಅವಲಂಬ ಅವಲಂಬನೆ ಆಗಿಬಿಟ್ಟ ಅವನು ಕಾರಣ ಮದ್ಯ ಅನ್ನೋದು ಮದ್ಯಪಾನ ಅನ್ನೋದು ಏನು ಹೇಗೆ ಆಗೋಗಿದೆ ಗೊತ್ತ ನಮಗೆ ಒಂದು ಕಷ್ಟ ಅಂತಂದರೆ ಸಾಕು ಕುಡಿದ್ರೆ ಅದು ನಿಂತಲ್ಲಿ ಇದು ರಿಲ್ಯಾಕ್ಸ್ ಸಿಕ್ಕತ್ತೆ ಅಲ್ಲಿ ಎಲ್ಲ ನೋವುಗಳನ್ನು ಮರ್ತು ಹೋಗ್ತೀವಿ ಮುಂದೆ ಏನು ನಡೀತಾ ಇದೆ ನಮ್ಮ ಬಗ್ಗೆ ನಮಗೆ ಗೊತ್ತಾಗ್ತಾಯಿಲ್ಲ ಕುಡಿದು ಮಲಗಿದರೆ ಸಾಕು ಬೆಳಗ್ಗೆ ಎದ್ದು ನೋಡೋಣ ಯಾವುದೇ ಕಷ್ಟ ಆಗಲಿ ನಷ್ಟ ಆಗಲಿ ಸುಖ ಆಗಲಿ ಸಂತೋಷ ಆಗಲಿ ಯಾವುದು ನಮಗೆ ಬೇಕಾಗಿಲ್ಲ ನಮ್ಮ ಪ್ರಪಂಚ ಬರೀ ಕುಡಿಯೋದು ಆದರಲ್ಲಿ ತೇಲಾಡೋದು ಅನ್ನೋದೇ ಈಗಿನ ಒಂದು ಸಮಾಜಕ್ಕೆ ಅದು ದೊಡ್ಡ ಒಂದು ಇದು ಆಗೋಗಿದೆ ಆತಂಕ ಅದು ಆಗೋಗಿದೆ ಆದ್ರೆ ಕುಡಿಯೋದರಿಂದ ಯಾರಿಗೂ ಯಾವುದು ಒಳ್ಳೇದು ಆಗಲ್ಲ ನಮ್ಮನ್ನು ನಾವೇ ದುಡ್ಡು ಕೊಟ್ಟು ನಮ್ಮನ್ನ ನಾವೇ ಅಳುಸ್ಕೊತಾ ಇದ್ದೀವಿ ನಮ್ಮಿಂದ ನಮ್ಮನ್ನು ಹಡೆದವ್ರಿಗಾಗ್ಲಿ ನಮ್ಮ ಒಡ ಹುಟ್ಟಿದವ್ರಿಗಾಗ್ಲಿ ಯಾಕೆ ನಮ್ಮನ್ನು ನಂಬಿ ಬಂದಿರೋ ಹೆಂಡ್ತಿ ಮಕ್ಕಳಿಗಾಗ್ಲಿ ನಾವು ಅವ್ರಿಗೆ ಏನು ಕೊಡ್ತಾ ಇದ್ದೀವಿ ನಮ್ಮಿಂದ ಅವ್ರಿಗೆ ಏನು ಯೂಸ್ ಆಗ್ತಾಯಿದೆ ಅನ್ನೋದು ಯಾರಿಗು ಗೊತ್ತಾಗ್ತಾಯಿಲ್ಲ ಬರೀ ನೋವನ್ನು ಕೊಟ್ಟು ಹೋಗ್ತಾರೆ ಅವ್ರು ಹೊರ್ಟ್ಹೋಗ್ತಾರೆ ಉಳಿದಿರುವರು ಬದುಕಿರೋವರಗೂ ಕ್ಷಣ ಕ್ಷಣಕ್ಕೂ ಅವ್ರನ್ನ ನೆನೆಸ್ಕೊಂಡು ಈ ಕಡೆ ಬದುಕೋಕು ಆಗದೆ ಆ ಕಡೆ ಸಾಯೋದಕ್ಕಾಗ್ದೇ ಎಷ್ಟೋ ಕುಟುಂಬಗಳು ನಡು ಬೀದಿಗೆ ಬಂದಿದೆ ಎಷ್ಟೋ ಜನ ಅಪ್ಪ ಅಮ್ಮಂದಿರು ಮಕ್ಳಳ್ನ ಕಳ್ಕೊಂಡಿದ್ದಾರೆ ಗಂಡನ ಕಳ್ಕೊಂಡು ಹೆಂಡತಿ ಬೀದಿಪಾಲಾಗಿರ್ತಾರೆ ಮಕ್ಕಳು ತಂದೆನ ಕಳ್ಕೊಂಡು ಅನಾಥರಾಗಿರ್ತಾರೆ ಆದ್ರೆ ಹೋದೋರ್ಗೆ ಯಾವುದು ಗೊತ್ತಿರಲ್ಲ ನಮ್ಮ ಅವರು ಸ್ವಾರ್ಥಿಗಳಾಗಿರ್ತಾರೆ ನಾವು ಚೆನ್ನಾಗಿದ್ದೀವಾ ನಮ್ಗೊಂದು ಕಷ್ಟ ಬಂತ ನಾವು ಕುಡಿತೀವಿ ಪ್ರತಿಯೊಂದುಕ್ಕು ಸಲ್ಯೂಷನ್ ಕುಡಿತ ಆದರೆ ಮನುಷ್ಯನಿಗೆ ಬೇರೆ ಏನಿದೆ ಬೇರೆ ಯಾವುದರಲ್ಲಿದೆ ಯಾತಕ್ಕೆ ಈ ಕುಡಿತ ಆ ಥರ ಮಾಡುತ್ತೆ ಮದ್ಯಪಾನ ಅನ್ನೋದು ಎಷ್ಟೊಂದು ಇದು ಗೊತ್ತ ನಾನು ಕಳ್ಕೊಂಡ್ವಿ ಆದರೆ ಈಗ ಒಂದು ನಿಮಿಷ ಕೂಡ ಅವನನ್ನ ಮರೆಯಕ್ಕಾಗದೆ ಅವನು ಹಿಂದೆ ಸಾಯೋಕ್ಕಾಗದೆ ಬದುಕಿ ಸಾಯ್ತಾ ಇದ್ದೀವಿ ಎಷ್ಟು ಜನ ಲೈಫಲ್ಲಿ ಇದು ಆಗಿದೆ ಗೊತ್ತ ಚಿಕ್ಕ ಚಿಕ್ಕ ವಯಸ್ಸಿಗೆ ಹೆಂಡ್ತೀರ ಗಂಡಂದ್ರನ್ನ ಕಳ್ಕೊಂಡ್ಬಿಡ್ತಾರೆ ಅಪ್ಪಂದ್ರುಗಳ್ನ್ ಕಳ್ಕೊಂಡ್ಬಿಡ್ತಾರೆ ಅವ್ರವರು ಒಂದು ದಿನ ಬದುಕಿದರು ಕೂಡ ಆ ಬದುಕು ಬದುಕಲೇ ಬೇಕಲ್ವಾ ಅದು ಎಷ್ಟು ದಿನ ಎಷ್ಟು ಕ್ಷಣ ಎಷ್ಟು ನಿಮಿಷ ಅನ್ನೋದು ಗೊತ್ತಾಗಲ್ಲ ಇರೋವರೆಗೂ ಬದುಕಲೇಬೇಕು ಹೋದೋರಿಗೋಸ್ಕರ ನಾವು ಭಾಳ ಸಾಯೋದಕ್ಕಾಗಲ್ಲ ಆದ್ರೆ ಬದುಕೋವರೆಗೂ ನೊಂದುಕೊಂಡೇ ಸಾಯ್ತೀವಿ ದಯವಿಟ್ಟು ಯಾರೂ ಮದ್ಯಪಾನಕ್ಕೆ ಅಡಿಟ್ ಆಗಬೇಡಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೋಬೇಕು ಕಷ್ಟ ನಷ್ಟ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ನಷ್ಟ ಬಂದೇ ಬರುತ್ತೆ ಅದನ್ನು ದಾಟಿ ಮುಂದೆ ಹೋಗಬೇಕು ಆ ಧೈರ್ಯವನ್ನು ನಾವಿಟ್ಕೋಬೇಕು ಎಲ್ಲರಿಗೂ ಹೇಳ್ತೀನಿ ಕುಡಿತದಿಂದ ಯಾವುದೇ ಒಂದು ರೀತಿಯಲ್ಲಿ ಪ್ರಯೋಜನ ಇಲ್ಲ ಅದು ತಾತ್ಕಾಲಿಕವಾದ ಒಂದು ಸಲ್ಯೂಷನ್ ಮಾತ್ರ ಅದು ಪರ್ಮನೆಂಟ್ ಸಲ್ಯೂಷನ್ ಅಲ್ಲವೇ ಅಲ್ಲ ಅದೊಂದು ಬೋ ಇದು ಬೋದ ಯಾ ಏನಂತೀವಿ ಅಂದರೆ ಅದನ್ನು ಅಲ್ಲಿರೋದು ಬೇರೆ ಏನೂ ಇಲ್ಲ ದುಡ್ಡು ಕೊಟ್ಟು ನಮ್ಮನ್ನೆ ನಾವೇ ಹಾಳುಮಾಡ್ಕೊಂತಾ ಇದೀವಿ ಎಷ್ಟು ಜನಕ್ಕೆ ಲಿವರ್ ಕೆ ಫೇಲ್ಯೂರ್ ಆಗುತ್ತೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಶುಗರ್ ಇರೋದು ರೈಜ಼್ ಆಗುತ್ತೆ ಎಲ್ಲ ಯಾಕೆ ನಾವು ದುಡ್ಡು ಕೊಟ್ಟು ಅದನ್ನು ಕೊಂಡುಕೊಂಡು ನಾವು ಸಾಯಬೇಕು ಅವ್ನು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ ಆದ್ರೆ ಅದನ್ನು ಅವನ ಲೈಫಲ್ಲಿ ಅವನು ತಗೊಂಡೇ ಇಲ್ಲ ನಾನು ಕೆಟ್ಟೋದರು ಪರವಾಗಿಲ್ಲ ನನ್ನಂಗೆ ಇನ್ನೊಬ್ಬರು ಆಗಬಾರ್ದು ಎಲ್ಲರೂ ಚೆನ್ನಾಗಾಗಬೇಕು ಅಂತ ಎಲ್ರುಗೂ ಕ್ಲಾಸಸ್ ಮಾಡ್ತಾಯಿದ್ದ ಆದ್ರೆ ಏನೊ ಹೇಳ್ತಾರಲ್ಲ ದುರಸ್ಚೇತೆ ದಂಡ ಲೇದು ಅಂತ ಆ ಥರ ಅವನು ಮಾಡಿದ್ದಕ್ಕೆ ಅವ್ನಿಗೆ ದಂಡನೆ ಆಗಿಲ್ಲ ಅವ್ನ ಜೀವನ ಹೊರ್ಟೋಯ್ತು ಜೀವ ಹೋಯ್ತು ಪ್ರಾಣ ಹೋಯ್ತು ಎಲ್ಲ ಹೋಯ್ತು ಆದರೆ ಅವನನ್ನ ಕಳ್ಕೊಂಡು ನಾವೀವಾಗ ನೊಂದುಕೊತಾ ಇದೀವಲ್ಲಾ ಅದ್ ಯಾರಿಗು ಬೇಡ ನರಕಕ್ಕಿಂತ ನರಕ ಈ ಒಂದು ಜೀವನ ದಯವಿಟ್ಟು ಯಾರೂ ಮದ್ಯಕ್ಕೆ ಮದ್ಯಪಾನಕ್ಕೆ ಹೋಗಬೇಡಿ ಆದಷ್ಟು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳಿ ಮರಕ್ಕೆ ಮನುಷ್ಯನಿಗೆ ಬರದೇ ಇರೋ ಕಷ್ಟ ಮರಕ್ಕೆ ಬರುತ್ತಾ ಅಂತಾರಲ್ಲ ಆ ಥರ ನಮ್ಮನ್ನು ನಾವೇ ಸುಧಾರ್ಣೆ ಮಾಡ್ಕೊಂಡು ಹೋಗಬೇಕು ಇದ್ದು ಜಯಿಸಬೇಕು ಸತ್ತು ಏನೂ ಮಾಡೋಕ್ಕಾಗಲ್ಲ ಅದು ಹೇಡಿಗಳ ಒಂದು ಲಕ್ಷಣ ದಯವಿಟ್ಟು ಮದ್ಯಪಾನಾನ್ನ ಕಂಟ್ರೋಲ್ ಮಾಡಿ ನಿಮ್ಮ ಜೀವನಗಳನ್ನ ನೀವು ಉಳಿಸಿಕೊಳ್ಳಿ ನಿಮಗಾಗಿ ಇಲ್ಲ ಅಂದರೂ ಕೂಡ ನಿಮ್ಮನ್ನ ನಂಬಿ ಬಂದಿರೋರಿಗೋಸ್ಕರ ಆದರೂ ನೀವು ಬದುಕಲು ಅವ ಅವಕಾಶವನ್ನ ತಗೋಳಿ ಒಂದು ಸಲ ಪ್ರಾಣ ಹೋದ್ರೆ ಮತ್ತು ಹಿಂದೆಂದೂ ಬರಲ್ಲ ಇನ್ನೊಂದಲ್ಲ ವಸ್ತು ಕಳ್ಕೊಂಡ್ರೆ ಪಡೀಬಹುದು ಪ್ರಾಣ ಹೋದ್ರೆ ಖಂಡಿತ ಪಡೆಯೋಕ್ಕಾಗಲ್ಲ ನಿಮಗಾಗಿ ಬದುಕಬೇಡಿ ನಿಮ್ಮನ್ನು ನಂಬಿ ಬಂದಿರೋರಿಗೋಸ್ಕರ ಆದರೂ ಬದುಕಿ ಅವರನ್ನೂ ಬದುಕಲು ಬಿಡಿ